ನಮ್ಮ ಭಾರತದಲ್ಲಿ ಅತ್ಯಂತ ಸುಂದರವಾದದ್ದು ಏನೆಂದರೆ ಪ್ರಕೃತಿ ಆ ಪ್ರಕೃತಿ ನಮ್ಮ ಕಣ್ಣಿಗೆ ಇಂಪಾಗುವಂತೆ ತುಂಬಾ ಚೆನ್ನಾಗಿ ಕಾಣಿಸುತ್ತದೆ ಏಕೆಂದರೆ ಮಳೆಗಾಲದಲ್ಲಿ ಮಳೆ ಬೀಳುವ ಹನಿಗಳು ಅಥವಾ ಬಿಸಿಲು ಬಿಸಿಲುಗಾಲದಲ್ಲಿ ಬಿಸಿಲು ಬೀಳುವಾಗ ನಾವು ಐಸ್ ಕ್ರೀಮ್ ಈ ಥರ ತಿನ್ನುವ ಸನ್ನಿವೇಶಗಳು ಮತ್ತೆ ಇನ್ನೊಂದು ಏನೆಂದರೆ ಚಳಿಗಾಲದಲ್ಲಿ ಎಲ್ಲರು ಸ್ವೆಟರ್ಗಳನ್ನು ಹಾಕಿಕೊಂಡು ಕಾಲೇಜುಗಳಿಗೆ ಶಾಲೆಗಳಿಗೆ ಹೋಗುವುದು ಈ ಥರದ ಹವಾಮಾನಗಳಲ್ಲಿ ನಾವು ತುಂಬಾ ಸಂತೋಷವನ್ನು ಪಡುತ್ತಿದ್ದೇವೆ ಆದರೆ ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ವಿಧ ವಿಧವಾದ ಹವಾಮಾನವು ಕಂಡು ಬರುತ್ತದೆ ಹೇಗೆಂದರೆ ಮಲೆನಾಡಿನಲ್ಲಿ ಬರೀ ಮಳೆನೇ ಬೀಳ್ತಾ ಇರುತ್ತದೆ ಬೇರೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಮಳೆ ಬೀಳ್ತಾ ಇದೆ ಇನ್ನೊಂದು ಪ್ರಾಂತ್ಯಗಳಲ್ಲಿ ಬಿಸಿಲು ಇನ್ನೊಂದು ಪ್ರಾಂತ್ಯದಲ್ಲಿ ಚಳಿ ಈ ಥರ ಹವಾಮಾನಗಳನ್ನು ನಾವು ನೋಡ್ತಾ ಇದ್ದೀವಿ ಏನೆಂದರೆ ಭಾರತದಲ್ಲಿ ಹೆಚ್ಚಾಗಿ ಕಂಡು ಬರೋದು ಏನೆಂದರೆ ಹವಾಮಾನದ ಪ್ರಕ್ರಿಯೆಗಳಲ್ಲಿ ಚಳಿಗಾಲವು ಮಳೆಗಾಲವು ಬಿಸಿಲುಗಾಲ ಈ ಮೂರು ಕೂಡ ತುಂಬಾ ಸಂತೋಷ ಕೊಡುತ್ತದೆ ಏನೆಂದರೆ ಮೂರು ಸಮವಾಗಿ ಬರಬೇಕು ಇಲ್ಲ ಅಂದರೆ ತುಂಬಾ ಕಷ್ಟ ಇರುತ್ತದೆ ಆದ್ದರಿಂದ ನಾವು ಚಳಿಗಾಲ ಬಂದಾಗ ಬಿಸಿಲುಗಾಲವನ್ನು ಕೋರುವುದು ತುಂಬಾ ತಪ್ಪು ಅದು ಬಂದಿದ್ದ ಕಾಲದಲ್ಲಿ ನಾವು ಸಂತೋಷವನ್ನು ಪಡಬೇಕು ಅದನ್ನು ಅನುಭವಿಸಬೇಕು ತೃಪ್ತಿ ಪಡಬೇಕು